ಹಾಂ ಹೇಳಿ ಮೇಡಮ್ ಓಕೆ ಕೊಪ್ಪಳದಲ್ಲೆ ಬೇಕೋ ನಿಯರ್ ಬೈ ಬೇಕೋ ನಿಮ್ಗೆ ಕೊಪ್ಪಳದಲ್ಲಂದ್ರೆ ಇದೆ ಬೇಕಾದಷ್ಟಿದೆ ಕಳಿಸಿದ್ದೇಶ್ವರಾ ಟೆಂಪಲ್ ಇದೆ ಅದು ಬಿಟ್ಟರೆ ನಿಮಗೆ ಭಾಗ್ಯ ನಗರ ನಿಯರ್ ಫಸ್ಟ್ ಸ್ಟಾರ್ಟಿಂಗ್ ಒಂದು ಸಾಯಿಬಾಬಾನ ದೇವಸ್ಥಾನ ಇದೆ ಚೆನ್ನಾಗಿದೆ ಅದು ಬಿಟ್ಟರೆ ಮಣೆ ಮನೇಶ್ವರ ದೇವಸ್ಥಾನಿದೆ ಅದು ಚೆನ್ನಾಗಿದೆ ಓಕೆ ಕೊಪ್ಪಳದಲ್ಲೇ ಇದೆ ಹ್ಞೂ ಅಲ್ಲೆಲ್ಲ ನೀವು ಕೇಳೋದ್ಕಿಂತ ಎಲ್ಲ ಅಲ್ಲೆಲ್ಲ ನೀವು ಕೇಳಿರ್ಬೋದು ಭಾಳಷ್ಟು ಭಾಳ ಪ್ರಸಿದ್ಧವಾದ ದೇವಸ್ಥಾನ ಅದು ನೀವು ಅಲ್ಲಿ ಬಂದರೆ ಎಲ್ಲವೂ ಪ್ರಸಾದ ಸಿಗುತೈತಿ ನೀವು ಫ್ರೀ ಆಗಿ ಇರ್ಕೊಳ್ಳೋಕ್ಕೆ ಕೂಡ ವ್ಯವಸ್ಥೆ ಇರುತ್ತೆ ಎಲ್ಲ ಭಾಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ ನೋಡಲಿಕ್ಕೆ ಚೆನ್ನಾಗಿದೆ ವ್ಯವಸ್ಥೆ ಓಕೆ ನೀವು ಪ್ರಸಾದ ಬೇಕಾದರೂ ಕೂಡ ಇಲ್ಲೆ ಮಾಡ್ಬಹುದು ಹೋಟೆಲಿದೆ ಸಿಗುತ್ತೆ ಹೋಟೆಲ್ಗಳು ಚೆನ್ನಾಗಿದ್ದಾವೆ ಒಂದೆರು ಜೆಕೆಟ್ಸ್ ಇದೆ ಶೋಭಾ ಹೋಟೆಲ್ ಅಂತಿದೆ ಚೆನ್ನಾಗಿದ್ದಾವೆ ಹೋಟೆಲ್ಗಳು ನೀವು ಬಸ್ ಸ್ಟ್ಯಾಂಡಲ್ಲಿ ಬೇಕೆಂದ್ರೆ ಓಕೆ ಹಾಂ ಹೋಗಿದ್ವಿ ನಾವು ನಾರ್ಮಲ್ ಆಗಿ ಜಾಸ್ತಿ ಅಲ್ಲೇ ಹೋಗ್ ಹೋಗೋದು ಓಕೆ ಹ್ಞೂ ಹ್ಞೂ ಹ್ಞೂ ಬನ್ನಿ ಬನ್ನಿ ಓಕೆ ಒಳ್ಳೆಯದು